ಅಲೋ ದಾಕ್ಷಾಯಿಣಿಯವರೇ ಹೇಳಿ ಆ್ಯಂಡ್ ಪುಟ್ಬಾಲ್ ಹ್ಞೂ ಹೌದು ಪುಟ್ಬಾಲ ಪುಟ್ಬಾಲ್ ಅಂದರೆ ಹುಚ್ಚು ಅಯ್ಯೋ ಎಷ್ಟು ಹೇಳಿದ್ರು ಕೇಳೋಲ್ಲ ಅವರೇ ಇವರೇ ಅವನು ಪುಟ್ಬಾಲು ಪುಟ್ಬಾಲ್ ಅಂತ ಹಿಡ್ಕೊ ಬಿಟ್ಟವನೆ ಬರಿ ಹುಚ್ಚು ಅದೇ ಹ್ಞೂ

ಬರೀ ಇದೇ ಆಟ ಆಟ

ನಮ್ಮ ಮನೇಲ್ಲೂ ಅದೇ

ಹ್ಞೂ

ಹ್ಞೂ ಓದುತ್ತಾನೆ ಹಾಂ ಯಾವಾಗಲೂ ಆಟ ಆಟ ಆಟ

ಹ್ಞೂ

ಹ್ಞೂ

ಹ್ಞೂ ಹ್ಞೂ